ಹಾಂ ಗುಡ್ ಈವ್ನಿಂಗ್ ಯಾರು ಹಾಂ ಹೌದು ಹಾಂ ಹೇಳಿ ಹೆಸ್ರು

ಅದ್ರಲ್ಲಿ ಡೆಲಿವರಿ ಡೇಟ್ ಎಷ್ಟಿಗೆ ಇತ್ತು ಹೌದಾ ಹಾಂ ಹರೀಶಾ ಹಾಂ ಹೇಳಿ ಇಲ್ಲ ಈ ಅಂದರೆ ನಮ್ಮ ಪ್ರೊಸೀಜರ್ ಏನಪ್ಪ ಅಂತಂದರೆ ಅದ್ರ ಜೊತೆಗೆ ಬೇರೆ ಆರ್ಡ್ರ್ ಇದ್ದರೆ ಎಲ್ಲ ತಗ್ ಒಂದೇ ಸರ್ತಿಗೆ ತಗೊಂಬರ್ತಿವಿ ಈಗ ಚಿತ್ರದುರ್ಗದ ಸೈಡು ಆರ್ಡ್ರ್ ಜಾಸ್ತಿ ಇನ್ನು ಇದು ಆಗಿಲ್ಲ ಹಂಗಾಗೀ ಇನ್ನು ಆರ್ಡ್ರ್ ಬಂದು ಇನ್ನು ಕೆಲವೊಂದು ಆರ್ಡ್ರ್ ಇದ್ದಾವೆ ಅವನ್ನು ಎಲ್ಲ ಜೊತೆಗೆ ತಗೋಬಂದು ಫೋನ್ ಮಾಡ್ತೀವಿ ನಾವೇ

ಅಲ್ಲ ಅಲ್ಲ ಸರ್ ನೀವು ಹೇಳ್ಬೋದು ಬಟ್ ಏನಪ್ಪ ಅಂತಂದರೆ ಈಗ ನಮಗೆ ಒಂದು ಕೆಲವೊಂದು ಪ್ರೊಸೀಜರ್ ಇದ್ವು ತಾನೇ ಹಾಂ ಹಂಗಾಗಿ ಈಗ ಇನ್ನು ಕೆಲವು ಆರ್ಡ್ರ್ ಬಂದಿದ್ದಾವೆ ಹಂಗಾಗಿ ಆ ವಾಡ್ರು ಪ್ಯಾಕ್ ಆದಮೇಲೆ ಅವನ್ನು ಎಲ್ಲ ತಗೊಂಡು ಬರ್ತೀವಿ

ಅಂದ್ರೆ ಈಗ ಇವತ್ತೆ ಅಂತ ಹೇಳ ಡೇಟ್ ಹೇಳ್ಲಿಕ್ ಆಗಲ್ಲ ಹಾಂ ಅಂದ್ರೆ ಆರ್ಡ್ರೂ ಯಾವ ರೇಂಜಿಗೆ ಬಂದು ಇರತ್ತೊ ಆ ರೇಂಜಿಗೆ ನಾ ತಂದು ಕೊಡ್ತಿನಿ

ಹಾಂ ಹೇಳಿ ಹರೀಶ್ ಕೆ ಎನ್ ಅಲ್ವಾ ಹಾಂ ಹರೀಶ್ ಕೆ ಎನ್

ಹಾಂ ನಯ್ ಹದಿನೆಂಟು ಹದಿನೇಳು ಅಲ್ವಾ ಹಾಂ ಹಾಂ ಓಕೆ ಓಕೆ ಹಾಂ ಅದು ಆಲ್ಮೋಸ್ಟು ಡೆಲಿವರಿ ಡೇಟ್ ಇವತ್ತೆ ಇತ್ತು ಬ್ರೋ ಅಲ್ಲ ಸರ್ ಹಾಂ ಬಟ್ ಏನಪ್ಪ ಅಂತಂದರೆ ಅದೆ ಇನ್ನು ಪ್ರೊಸೀಜರ್ ಪ್ರಕಾರ ಇನ್ನು ಕೆಲವೊಂದು ಆರ್ಡ್ರ್ಗುಳು ಇದ್ದಾವೆ ಅವನ್ನೆಲ್ಲ ಜೊತೆಗೆ ತರ್ಬೇಕು ಅಲ್ಲವಾ ಹಾಂ ಹಂಗಾಗಿ ಈಗ ನಾವು ಬಂದಮೇಲೆ ನಾವೇ ಫೋನ್ ಮಾಡ್ತೀವಿ

ಕಾಸ್ಟೂ ಅಂದ್ರೆ ನಾಲ್ಕು ಏನೋ ಹ್ಞೂ ತ್ರೀ ಟೀ ಶರ್ಟ್ ಇದ್ದಾವೆ ಫೈವ್ ಹಂಡ್ರೆಡು ಹಾಂ ಹಾಂ ಕಲರ್ ಒಂದು ಹಾಂ ಓಕೆ ಓಕೆ ನಾವು ಬಂದರೆ ಫೋನ್ ಫೋನ್ ಮಾಡ್ತೀವಿ ಓಕೆ ಹ್ಞೂ ಓಕೆ ಓಕೆ